ಎರಡು ಆಗಶ್ಟ್ ಎರಡು ಸಾವಿರದ ಇಪ್ಪತ್ತ ಮೂರು ಹನ್ನೆರಡು ಜುಲಾಯ್ ಎರಡು ಸಾವಿರದ ಇಪ್ಪತ್ತ ಮೂರು ಹದಿಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಹತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಹದಿನೇಳು ಮೇ ಎರಡು ಸಾವಿರದ ಇಪ್ಪತ್ತ್ಮೂರು